ಹಲೋ ಅಲೋ ಹೇಳಿ ಯಾರು ಮಾತಾಡಿ ಹಾಂ ಕೃಷ್ಣ ಓಟಲಿಂದ ಮಾತಾಡ್ತಿರೋದು ನೀವು ಯಾರು ಹಾಂ ಓಕ್ಕೇ ನಮ್ಮಲ್ಲಿ ರವೆ ಮಸಾಲೆ ದೋಸೆ ಇಡ್ಲಿ ಸಾಂಬಾರು ಪಲಾವ್ ಚೌಚೌಭಾತ್ ಟೊಮೊಟೊ ರೈಸ್ ಇವೆಲ್ಲ ಸಿಗುತ್ತೆ ನಿಮಗೆ ಯಾವ್ದು ಬೇಕು ಮೇಡಮ್ ಇಡ್ಲಿ ಸಾಂಬಾರು ಮಸಾಲೆ ದೋಸೆನಾ ಒಕ್ಕೆ ಓಕೆ ಮ್ಯಾಡಮ್ ಮಸಾಲೆ ದೋಸೆ ರೇಟು ಏಯ್ಟಿ ರುಪೀಸ್ ಇದೆ ಪ್ಲೇಟಿಗೆ ಇಡ್ಲಿ ರವೆ ಸಿಕ್ಸ್ಟಿ ರುಪೀ ಇದೆ ಪ್ಲೇಟಿಗೆ ಅವೆರಡು ಅಷ್ಟೇನಾ ಓಕ್ಕೆ ಮೇಡಮ್ ನೀವು ನೀವಿರೋದೆಲ್ಲಿ ಈಗ ಮೇಡಮ್ ನಿಮ್ಮ ನಿಮ್ಮ ಅಡ್ರಸ್ ಕಳಿಸ್ತೀರಾ ನಮಗೆ ಆಂ ಸರಿ ಮೇಡಮ್ ಆಯಿತು ನಿಮಗೆ ಮ ರವೆ ಮಸಾಲೆ ದೋಸೆ ಇಡ್ಲಿ ಸಾಂಬಾರು ಎರಡೇನಾ ಇನ್ನೂ ಜ್ಯೂಸು ಏನಾದ್ರೂ ಐಸ್ಕ್ರೀಮ್ ಏನಾದ್ರೂ ಬೇಕಾ ಇನ್ನು ಎಕ್ಸ್ಟ್ರಾ ಎಕ್ಸೆಟ್ರ ಆಂ ಎಷ್ಟು ಗಂಟೆಗೆ ಕಳ್ಸ್ಬೇಕು ಮೇಡಮ್ ನಿಮಗೆ ಎಂಟು ಗಂಟೆಗೆ ಕಳಿಸ್ಬೇಕಾ ಸರಿ ಮೇಡಮ್ ಆಯಿತು ಕಳ್ಸಿಕೊಡ್ತೀವಿ ಇವೆರಡೇ ಐಟಮ್ಮ ಅಷ್ಟೇನಾ ಸರಿ ಆಯಿತು ಕಳ್ಸ್ಕೊಡ್ತೀವಿ ಮೇಡಮ್ ಹ್ಞೂಂ

ಅಲೊ ಆಂ ಹೇಳಿ ಮೇಡಮ್ ಆಂ ಮಿರ್ಚಿ ಬೋಂಡಾ ಆ ಥರದ್ದೆಲ್ಲ ಸಿಗುತ್ತೆ ಮೇಡಮ್ ನಿಮಗ್ ಬೇಕಾ ಇವಾಗ ಇನ್ನೊಂದು ಸಲ ಬೇಕಾದರೆ ಇನ್ನೂ ಇನ್ನೂ ಜಾಸ್ತಿ ನಮ್ಮಲ್ಲಿ ಇನ್ನೂ ಜಾಸ್ತಿ ಐಟಮ್ ಇದಾವೆ ಮೇಡಮ್ ಅಕಸ್ಮಾತ್ ನೀವೇನಾದ್ರೂ ನಮ್ಮ ಕಡೆ ಬಂದರೆ ನಾವಿರೋ ನಮ್ಮ ಓಟ್ಲಿರೋ ಕಡೆ ಬಂದರೆ ನೀವು ಒಂದು ಸಲ ಎಲ್ಲ ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದ್ ಮೇಡಮ್ ಪುನಃ ಕರೆ ಪುನಃ ಕರೆ ಮಾಡಿ ಮೇಡಮ್ ಧನ್ಯವಾದಗಳು ಮ್ಯಾಡಮ್ ಸರಿ ಮೇಡಮ್ ತಲುಪಿಸ್ತೀವಿ